ಸಾರಿಗೆ ವ್ಯವಸ್ಥೆ ಒಂದು ಹಳ್ಳಿಗೆ ಒಂದು ಬಸ್ಸು ಸಾರಿಗೆ ಬಸ್ ಹೋಗ್ಬೇಕಂದ್ರೂ ಟೈಮ್ ಸರೀಗೆ ಹೋಗ್ತಿರಿಲ್ಲ ಮುಂಚೆಲ್ಲ ರೋಡೂ ಸರಿ ಇರ್ತಿರ್ಲಿಲ್ಲ ಎಲ್ಲ ತಗ್ಗು ದಿಣ್ಣೆ ಯಾವೊಂದು ಸ್ಕೂಲಿಗೆ ಮಕ್ಕಳು ಟೈಮ್ ಸರೀಗೆ ಸ್ಕೂಲಿಂದ ಬಸ್ಗಳಿಗೆ ಕಾಯ್ತಿದ್ದರು ಟೈಮ್ ಸರಿ ಬಸ್ಗಳೇ ಸಿಗ್ತಿರ್ಲಿಲ್ಲ ಫೆ ಫೆರೆಂಟ್ಸ್ಗಳೆಲ್ಲ ಬೈಕ್ನಲಲ್ಲಿ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಿದ್ದರು ಹತ್ರ ಇದ್ದರೆ ಹೆಂಗೋ ಬಿಟ್ಟು ಬಂದರೆ ಬಿಡಪ್ಪ ದೂರ ಜರ್ನಿ ಮಾಡೋರು ಹೆಂಗೆ ಇದಾಗ್ತತಿ ಹೇಳಿರಿ ಮುಂಚೆ ಎಲ್ಲ ಭಾಳ ಇದ್ರಾಗೆ ಇತ್ತು ಟೈಮ್ ಸರೀಗೆ ಬಸ್ ಬರ್ತಿರ್ಲಿಲ್ಲ ಒಂದೂ ವ್ಯವಸ್ಥೆ ಇರಲಿಲ್ಲ ಡ್ರೈವರ್ಗಳಂತೂ ಟೈಮ್ ಸರಿ ಗಾಡಿಗಳ್ನ ತರ್ತಿರಲಿಲ್ಲ ಕಾದೂ ಕಾದೂ ಟೈಮಿಂಗ್ಸ್ ಏನೋ ಮರ್ತು ಹೋಗ್ಬಿಟಿತ್ತು ಆಗೇನು ಈಗಿನ ಜನ್ರೇಷನಲ್ಲಿ ಸ್ವಲ್ಪ ಪರವಾಗಿಲ್ಲ ಹೆಂಗೋ ಟೈಮ್ ಸರೀಗೆ ಬಸ್ಗಳ್ ಬಿಟ್ಟಿದಾರೆ ಒಂದು ಊರಿಗೆ ಎರಡು ಎರಡು ಬಸ್ಸು ಮೂರು ಮೂರು ಬಸ್ ಬಿಟ್ಟಿದ್ದಾರೆ ಇವಾಗ ಸ್ವಲ್ಪ ಸಾರಿಗೆ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಒಳ್ಳೆಯ ಗುಣಮಟ್ಟದಾಗೆ ರಸ್ತೆ ಮಾಡಿದ್ದಾರೆ ಟೈಮ್ ಸರಿ ಬಸ್ ಬರ್ತವೆ ಕೆಲ್ಸಕ್ ಹೋಗೋರು ಸ್ಕೂಲಿಗೆ ಹೋಗೋ ಮಕ್ಕಳು ಕೆಲ್ಸದ್ ಮತ್ತು ಏನಾರೂ ಲಗೇಜು ಅವು ಇವು ಏನಾರೂ ತರ್ಬೇಕಂದ್ರೂ ಟೈಮ್ ಸರಿ ಕರೆಟ್ಟಾಗಿ ಬಸ್ ಬರುತ್ತೆ ಎಮರ್ಜೆನ್ಸಿ ಏನಾರ ಹೋಬೇಕಂದ್ರೂ ಇವಾಗ ಪರವಾಗಿಲ್ಲ ನಡೆಯುತ್ತೆ ಆದರೆ ಸಿಟಿ ಕಡೆ ಹೆಂಗೆ ನಡೀತತ್ತೆ ಬಸ್ಸಿಂದು ವ್ಯವಸ್ಥೆ ಎಲ್ಲ ಸ್ವಲ್ಪ ಪರ್ವಾಗಿಲ್ಲ ಸಿಟಿ ಬಸ್ ಅವೆಲ್ಲ ಇವಾಗೂ ಸ್ವಲ್ಪ ಸ್ವಲ್ಪ ನೋಡ್ಬೇಕಂದ್ರೆ ಹಳ್ಳಿ ಸೈ ಹಳ್ಳಿ ಸೈಡ್ ಹಳ್ಳಿ ಕಡೆ ಒಂದೊಂದು ಬಸ್ಗಳು ಹೋಗೋಲ್ಲ ಟೈಮ್ ಸರೀಗೆ ಜನಗಳ್ ಪಾಪ ಸಾಕಷ್ಟು ನೊಂದು ಬೆಂದು ಹೋಗ್ಬಿಟ್ಟಿದಾರೆ ಬಸ್ಗಳ್ ಟೈಮ್ ಸರೀಗೆ ಬರಲಿ ಬರ್ದಿದ್ಕೋಸ್ಕರ ಬಸ್ಸು ಮನುಷ್ಯನಿಗೆ ಒಂದು ಕಡೆ ಅಡ್ಡಾಡಬೇಕಂದ್ರೆ ಬಸ್ಸು ಟೈಮಿಂಗ್ಸಿಗೆ ಭಾಳ ಕಾಯ್ತಾರೆ ಪರವಾಗಿಲ್ಲ ಈಗಿನ ಜ ವ್ಯವಸ್ಥೆಗೋಸ್ಕರ ಸ್ವಲ್ಪ ಪರ್ವಾಗಿಲ್ಲ ಮಾಡ್ತಾ ಇದ್ದಾರೆ ಬಸ್ಗಳೆಲ್ಲ ಟೈಮ್ ಸರೀಗೆ ಬರ್ತಿದಾವೆ ಉತ್ತಮ ರೀತಿಯಲ್ಲಿ ಜನಗಳಿಗ್ ಸ್ವಲ್ಪ ಏನೂ ಪರವಾಗಿಲ್ಲ ಅಡ್ಡಾಡೋಕ್ಕೆಲ್ಲ ಅನ್ಕೂಲ ಆಗಿದೆ ಸಾರಿಗೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಸಿಟಿ ಒಳಗಂತೂ ತುಂಬ ಚೆನ್ನಾಗಿದೆ